ನನಗೆ ನನ್ನ ನೆಚ್ಚಿನ ಸೀಸನ್ ಅಂದರೆ ಚಳಿಗಾಲ ಚಳಿಗಾಲ ಯಾಕೆಂದರೆ ನನಗಿಷ್ಟ ಅಂದರೆ ಚಳಿಗಾಲದಲ್ಲಿ ಎಲ್ಲ ಗಿಡಗಳು ಚಿಗುರೊಡೀತಾವ ಮಾವಿನ ಗಿಡಗಳ ಚಿಗುರೆಲೆಗಳನ್ನು ನೋಡಿದಾಗ ಎಷ್ಟೊಂದು ಖುಷಿಯಾಕ್ತೈತಿ ಕೋಗಿಲೆಗಳ ಕುಹೂ ಕುಹೂ ಪಕ್ಷಿಗಳ ಕಲರವ ನಾದ ಇದೆಲ್ಲ ತುಂಬ ಇಷ್ಟವಾಗುವಂಥದ್ದು ಚಳಿಯಲ್ಲಿ ನಮಗೆ ಎಷ್ಟೊಂದು ಬಿಸಿ ಬಿಸಿ ಕಾಫಿ ಚಹಾ ಇದೆಲ್ಲ ಬಿಸಿ ಬಿಸಿ ಊಟ ಮಾಡೋದು ಇದೆಲ್ಲ ತುಂಬ ಇಷ್ಟ ಚಳಿಗಾಲದಲ್ಲಿ ಇವೆಲ್ಲ ಚಿಗುರೊಡೆದಾಗ ವಸಂತಕಾಲ ಶುರು ಆಕ್ತೈತಿ ಆ ವಸಂತಕಾಲದಲ್ಲಿ ಕೋಗಿಲೆಗಳ ಆ ಕಂಠದ ಸಿರಿಯನ್ನು ಕೇಳೋದೇ ಒಂದು ಆಹ್ಲಾದಕರ ಸಂಗತಿ ಆ ಸಂಗತಿಯನ್ನು ನಾವು ಮತ್ತು ಆಮೇಲೆ ಎಲ್ಲ ಚಿಗುರೊಡಿತಾವ ಎಲ್ಲ ಗಿಡಗಳು ಹೂವು ಬಿಡ್ತಾವ ಸಾಕಷ್ಟು ಗಿಡದಲ್ಲಿ ಹೂವು ಕಾಣಿಸ್ತಾವ ಕಾಣಸಿಕ್ತಾವ ಎಲ್ಲೂ ಎಲ್ಲ ಹಸಿರಸಿರು ಕಾಣಿಸ್ತೈತಿ ಆ ಹಸಿರನ್ನ ನೋಡಿ ತುಂಬ ಮನಸ್ಸಿಗೆ ಸಂತೋಷಾಕ್ತೈತಿ ಎಲ್ನೋಡ್ತಿವಲ್ಲಿ ಹೂವಿನ ಹೂ ಕಾಣಿಸ್ತಾವ ಹೂಗಳನ್ನು ನೋಡಿ ಮನಸ್ಸಿಗೆ ತುಂಬ ಆಹ್ಲಾದಕರ ಆಕೈತಿ ಮನಸ್ಸಿಗೆ ನೆಮ್ಮದಿ ಇರ್ತ ನೆಮ್ಮದಿ ಸಿಕ್ಕಂಗಾಕ್ತೈತಿ ಅದಕ್ಕೆ ನನಗೆ ಈ ಚಳಿಗಾಲದ ಸೀಸನ್ ಅಂದರೆ ತುಂಬ ಇಷ್ಟ ಚಳಿಯಲ್ಲಿ ಸಾಕಷ್ಟು ನಾವು ಮೋಡಗಳನ್ನು ಮತ್ತು ಆಮೇಲೆ ಇದನ್ನು ನೋಡಬಹುದು ಆಮೇಲೆ ನಮ್ಮಲ್ಲಿ ಕಾಣಸಿಗುವುದೇನಂದ್ರ ಆ ಚಳಿ ಒಳಗೆ ನಮಗೆ ಈ ಬೇಸಿಗೆ ಬಿಸಿಲಿನಲ್ಲಿ ಇರತಕ್ಕಂತಹ ಸುಡು ಬಿಸಿಲು ಅದನ್ನು ನಾವು ಯೋಚನೆ ಮಾಡಿದಾಗ ಈ ಚಳಿಗಾಲದಾಗ ಚಳಿ ಇರತೈತಿ ಬಟ್ ಏನೋ ಒಂದು ಹಿತ ಇರತೈತಿ ಆ ಸೂರ್ಯ ಹೊರಗೆ ಬಂದಾಗ ಆ ಚಳಿ ಮತ್ತು ಆ ಬಿಸಿಲು ಎರಡೂ ಕೂಡಿದಾಗ ಇರುವಂತಹ ಹಿತ ಬೇರೆ ಯಾವುದೂ ಇಲ್ಲ ಅಂತ ಅನಿಸ್ತೈತಿ ಆವಾಗ ಅದಕ್ಕೆ ಚಳಿ ಹತ್ತಿದಾಗ ಹೋಗಿ ಬಿಸಿಲಿಗೆ ನಿಂತಾಗ ಬಿಸಿಲು ಇರತೈತಿ ಬಿಸಿಲು ಹತ್ತಿದಾಗ ಬಂದು ನೆಳ್ಲಾಗ ನಿಂತಾಗ ಚಳಿ ಅನಿಸ್ತೈತಿ ಅದೇನೊ ಒಂಥರ ಹಾಗಾಗಿ ಈ ಚಳಿಗಾಲ್ದಾಗ ನಮಗೆ ತುಂಬ ಇಷ್ಟ ಆಗೋದು ಈ ಪಕ್ಷಿಗಳ ಕಲರವ ನಾದ ಅದೇ ನಮಗೆ ತುಂಬ ಇಷ್ಟ ಆಗುವಂಥದ್ದು